ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ದಿನನಿತ್ಯ ಬೆಳಗ್ಗೆ ನಾಲ್ಕುವರೆಗೆ ಎದ್ದೇಳಬೇಕು ಎದ್ದ ತಕ್ಷಣ ಉಗುರು ಬೆಚ್ಚಗಿಂದ ಒಂದು ಲೋಟ ನೀರು ಕುಡಿಬೇಕು ಆಮೇಲೆ ಸರಿಯಾದ ನಿದ್ದೆ ಮಾಡಬೇಕು ಯೋಗ ಧ್ಯಾನ ಮಾಡಬೇಕು ಧೂಮಪಾನ ಮತ್ತು ಮದ್ಯಪಾನವನ್ನು ನಿಷೇಧ ಮಾಡಬೇಕು ಹಸಿರು ಸೊಪ್ಪು ಹಾಗೂ ತಾಜಾ ತರಕಾರಿ ತಿನ್ನಬೇಕು ಕರಿದ ಎಣ್ಣೆ ಪದಾರ್ಥ ಮತ್ತು ಬೇಕ್ರಿ ಪದಾರ್ಥಗಳನ್ನು ತಿನ್ನಬಾರ್ದು ಸದಾ ಚಟುವಟಿಕೆಯಿಂದ ಇರಬೇಕು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತಿರ್ಬೇಕು ತಂಪು ಪಾನೀಯವನ್ನು ಸೇವಿಸಲೇಬಾರ್ದು ಊಟದ ನಂತರ ಐದು ಹತ್ತು ನಿಮಿಷ ಕಾಲ ವಜ್ರಾಸನದಲ್ಲಿ ಕೂತ್ಕೋಬೇಕು ಎಂಟುವರೆವೊಳಗೆ ಉಪಹಾರವನ್ನು ಸೇವಿಸಬೇಕು ಬೆಳಗ್ಗೆ ಉಪಹಾರದಂದರೆ ಹಣ್ಣಿನ ರಸವನ್ನು ಕುಡಿಬೇಕು ಉಪಹಾರದ ನಂತರ ತಪ್ಪದೆ ಕೆಲಸ ಮಾಡಬೇಕು ಮಧ್ಯಾಹ್ನದೊಳಗೆ ಎರಡರಿಂದ ಮೂರು ಲೋಟ ನೀರು ಕುಡಿಬೇಕು ಊಟ ಮಾಡುವ ನಲ್ವತ್ತೆಂಟು ನಿಮಿಷಗಳ ಮೊದಲು ನೀರು ಸೇವಿಸಬೇಕು ಹೀಗೆ ಸಾಕಷ್ಟು ಉದಾಹರಣೆಗಳು ಮತ್ತು ಸಾಕಷ್ಟು ಆರೋಗ್ಯದ ಬಗ್ಗೆ ಕಾಪಾಡುವಂಥ ನಮ್ಮಲ್ಲಿ ಚಟುವಟಿಕೆಗಳು ಮಾಡ್ಕೊತಾನೂ ಇದ್ದರೆ ನಮ್ಮ ಆರೋಗ್ಯ ಸರಿಯಾಗಿ ಇಡ್ಬೋದು